ನಾವು ಶಿವರಾತ್ರಿ ಹಬ್ಬ ಬಂದಾಗ ಮತ್ತು ತಿರ್ಗಿ ಏಕಾದಶಿ ಹಬ್ಬ ಬಂದಾಗ ದಿನಪೂರ್ತಿ ಉಪವಾಸ ಇರ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಯಲ್ಲಿ ಎಡೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಮತ್ತೆ ಸಂಜೆ ಉಪವಾಸ ಬಿಡ್ತೀವಿ ಮತ್ತೆ ತಿರ್ಗಿ ಸಂಜೆ ನೈಟ್ ಎಲ್ಲ ಜಾಗರಣೆ ಇರ್ತೀವಿ ಸೋಮ್ ಶಿವರಾತ್ರಿ ಹಬ್ಬದ ದಿನ ಮತ್ತೆ ತಿರ್ಗಿ ಬೆಳಗೆ ಎದ್ದು ಎಲ್ಲ ಆಮೇಲೆ ದೇವರಿಗೆ ಎಡೆ ಹಾಕಿ ಎಲ್ಲ ಎಲ್ಲ ಸ್ನಾನ ಮುಗಿಸಿ ದೇವರಿಗೆಲ್ಲ ಎಡೆ ಇಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡ್ತೀವಿ ಇಂತಹ ಸಂಸ್ಕೃತಿ ನಮ್ಮಲ್ಲಿದೆ ಮತ್ತು ತಿರ್ಗಿ ಬೆಳಗ್ಗೆ ಎದ್ದು ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಬಾಗಲಿಗೆ ರಂಗೋಲಿ ಹಾಕ್ತೀವಿ ಸೂರ್ಯನಿಗೆ ತೀರ್ಥ ಅಂತಂದರೆ ಸೂರ್ಯನ ಪೂಜೆ ಮಾಡ್ದಾಗ ತೀರ್ಥ ಹಾಕ್ತೀವಿ ಹಣೆಗೆ ಕುಂಕುಮ ನಮ್ಮ ಹಿಂದು ಸಂಪ್ರದಾಯದಲ್ಲಿ ಕುಂಕುಮ ಹಚ್ಚೇ ಹಚ್ತೀವಿ ಜನಿವಾರ ಅಂದರೆ ನಾವು ಹಾಕಲ್ಲ ಅದೇವ್ಸ್ ಇದು ಹ್ಮ್ ಬ್ರಾಮೆನ್ಸ್ ಅಲ್ಲ ಅಲ್ಲವಾ ಅದರಿಂದ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಬ್ಬ ಹರಿದಿನ ಎಲ್ಲ ಬಂತಂದರೆ ದೇವಸ್ಥಾನಕ್ಕೆ ಹಬ್ಬದ ದಿವ್ಸಾನೂ ಹೋಗ್ತೀವಿ ಮತ್ತು ದಿನ ಹೋಗ್ಬೇಕು ಅನ್ಸ್ದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಉಪವಾಸ ಅಂದರೆ ಹಬ್ಬದ ದಿವಸ ಏಕಾದಶಿ ಹಬ್ಬದ ದಿವಸ ದಿನಪೂರ್ತಿ ಮಾಡ್ತೀವಿ ಮತ್ತು ತಿರ್ಗ ಶಿವರಾತ್ರಿ ಹಬ್ಬದ ದಿವಸ ದಿನಪೂರ್ತಿ ಮಾಡ್ತೀವಿ ಸಂಜೆ ಸ್ವಲ್ಪ ಹಣ್ಣು ಹಂಪಲು ಎಲ್ಲ ತಿಂದು ಎಡೆ ತಿಂದು ಮತ್ತು ತಿರ್ಗ ಉಪವಾಸ ಬಿಡ್ತೀವಿ ತಿರ್ಗ ನೈಟ್ ಎಲ್ಲ ಜಾಗರಣೆ ಮಾಡಿ ಬೆಳಗ್ಗೆ ಅಡುಗೆ ಮಾಡಿ ದೇವ್ರಿಗೆ ಎಡೆ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸಿ ನಾವು ಇಂಥ ಆಚರಣೆಗಳನ್ನ ಈ ಹಬ್ಬದಲ್ಲಿ ಮಾಡ್ತೀವಿ